ಹಲೋ ನಮಸ್ಕಾರ ನಾನು ಸುಧಾಕರ್ ಅಂತ ರಕ್ಷಾ ಫೌಂಡೇಶನ್ನಿಂದ ಈಗ ಐದು ನಿಮಿಷ ಹಿಂದೆ ನಾನು ನಿಮ್ಮ ಹತ್ರ ಮಾತಾಡಿದ್ನಲ್ಲ ನಾನು ಆರ್ಡ್ರು ಕೊಟ್ಟಿದ್ದೆ ಮತ್ತು ಈಗ ನಮ್ಮ ಸ್ಟೂಡೆಂಟ್ಸೂ ಮೂರು ಜನ ಜಾಸ್ತಿ ಬಂದಿದ್ದಾರೆ ಆದ್ದರಿಂದ ನೀವು ಅದ್ರ ಜೊತೆಗೇ ನಾನು ಮತ್ತೆ ಎರಡು ಚಪಾತಿ ಎರಡು ಪ್ಲೇಟ್ ಇಡ್ಲಿ ಮತ್ತು ಅದ್ರ ಜೊತೆಗೆ ಸಾಂಬಾರು ಕೊಡ್ತೀರಲ್ಲ ಸಾಂಬಾರು ಮತ್ತು ಚಟ್ನಿನೂ ಅದ್ರ ಜೊತೆಗೇ ಕೊಡಿ ಮತ್ತು ಎಷ್ಟೊತ್ತಿಗೆ ನೀವು ನಿಮ್ಮ ಡೆಲವರಿ ಆಗ್ಬೋದು ಓಕೆ ಮತ್ತು ಅವರಿಗೆ ನೀವು ಡೆಲವರಿ ಕೊಡ್ತೀರಲ್ಲ ಅವರಿಗೇನಾದರೂ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾ ಇಲ್ಲಿಂದ ಹತ್ರ ನಮಗೆ ಜಸ್ಟ್ ಒಂದು ಫೈಯ್ ಮಿನಿಟ್ಸ್ ವಾಕಬಲ್ಲು ಆದ್ದರಿಂದ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ತಿರ ಓಕೆ ಅವರಿಗೇನೂ ಪೇ ಮಾಡಬೇಕಾಗಿಲ್ವಾ ಓಕೆ ಸರ್ ಮತ್ತು ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿ ಕೊಡಿ ಸರ್ ಯಾಕಂದರೆ ನಮ್ಮ ಮಕ್ಕಳು ಇಡ್ಲಿ ಸ್ವಲ್ಪ ತಿನ್ಬೋದು ಅನ್ನಿಸುತ್ತೆ ಅದರಿಂದ ಓಕೆ ಸರ್ ಮತ್ತು ಉಡುಪಿ ಗ್ರ್ಯಾಂಡ್ ಕಡೆಯಿಂದ ನಾವು ಇದಕ್ಕೆ ಮುಂಚೆನೂ ಆರ್ಡ್ರು ಕೊಟ್ಟಿದ್ವಿ ಓಕೆ ತ್ಯಾಂಕ್ ಯೂ ಸರ್ ನೀವು ಕೊಟ್ಟಿದ್ದಕ್ಕೆ